ಹಲೋ ನಮಸ್ತೆ ಮೇಡಮ್ ಹಾಂ ನಮಸ್ತೆ ಮೇಡಮ್ ಜಯಂತ್ ಅಂತ್ಹೇಳಿ ಮೇಡಮ್ ನೀವು ಇಲ್ಲೇ ಲೋಕಲೈಟಾ ತುಮ್ಕೂರೇನಾ ನಮ್ದು ಚಿತ್ರದುರ್ಗದವ್ರು ಇಲ್ಲೆ ನಾನು ಗುಬ್ಬಿನಲ್ಲಿ ಜಾಬ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಲ್ಲಾದರು ತುಮಕೂರಲ್ಲಿ ಒಳ್ಳೆಯ ನಾನ್ ವೆಜ್ ಊಟ ಸಿಗೋ ಹೋಟಲ್ ಸಿಗುತ್ತಾ ಅಂದರೆ ಮೀನು ಈ ಥರ ಏನಾದ್ರೂ

ಹಾಂ ಟೌನ್ ಹಾಲಲ್ಲಾ ಓಕೆ ಬಸ್ ಸ್ಟ್ಯಾಂಡಿಂದ ಎಷ್ಟು ದೂರ ಆಗುತ್ತೆ ಅದು ಹಾಂ ಹಾಂ ಅಲ್ಲಿ ಸೀ ಫುಡ್ಸೆಲ್ಲ ಏನೇನು ಸಿಗುತ್ತೆ ಅಲ್ಲಿ ಸೀ ಫುಡ್ಸೆಲ್ಲ ಏನೇನು ಸಿಗುತ್ತೆ ಅಲ್ಲಿ ಅಂದ್ರೆ ಈಗ ಮೀನು ಏಡಿ ಪ್ರಾನ್ಸ್ ಈ ಥರ ಏನಾದ್ರೂ ಸಿಗುತ್ತಾ ಆ ಥರ ವೀಕ್ಷಾಲಿ ಅಂತನಾ ಅದು ಎಷ್ಟು ದೂರ ಆಗುತ್ತೆ ಬಸ್ ಸ್ಟ್ಯಾಂಡಿಂದ ಬಟವಾಡೆ ಹತ್ರ ಈಗ ತುಂಬ ಕಾಸ್ಟ್ ಇದ್ದರೆ ಮೇಡಮ್ ನಮಗೆ ಸ್ವಲ್ಪ ಮಿನಿಮಮ್ ಬಜೆಟಲ್ಲಿ ಇರೋ ಥರ ಒಂದು ಬೆಸ್ಟ್ ಹೋಟೆಲನ್ನ ರೆಫರ್ ಮಾಡಿ ನೀವು

ಗುಬ್ಬಿ ರೋಡಲ್ಲಿ ಹಾಂ ನಮ್ಮದು ಅಲ್ಲೆ ಗುಬ್ಬಿನೇ ಹಾಂ ಓಕೆ

ಅಲ್ಲಿ ಎಲ್ಲ ಪ್ರೈಸಿಂಗ್ ಎಲ್ಲ ಯಾವ ಥರ ಇರುತ್ತೆ ಅಲ್ಲಿ ಪ್ರೈಸಿಂಗ್ ಎಲ್ಲ ಯಾವ ಥರ ಇರುತ್ತೆ ಪ್ರೈಸ್ ಹೌದಾ ಅಂದರೆ ಯಾಕಪ್ಪ ಅಂದರೆ ನಾವು ಸ್ವಲ್ಪ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರ್ತೀವಿ ಈಗ ಸ್ವಲ್ಪ ನೀಟಾಗಿ ಕ್ಲೀನಾಗಿರ್ಬೇಕು ಮತ್ತೆ ಕ್ವಾಲಿಟಿ ಇರಬೇಕು ಅಲ್ಲಿ ಹಾಂ

ಹಾಂ ಈಗ ಅದು ಡಿಸ್ಟಿನೇಷನ್ ಯಾವುದು ಅದು ಹೋಟೆಲ್ ಹಾಂ ಬ್ಲೂ ಇನ್ ಅಂತನಾ ಅಲ್ಲ ಅಡ್ರಸ್ ಅಡ್ರಸ್ ಅಡ್ರಸ್ ಯಾವ್ದು ಬರುತ್ತೆ ಗುಬ್ಬಿದಾ ಹಾಂ ಮಲ್ಲಸಂದ್ರ ಅಂದರೆ ನಮ್ಗೆ ಸ್ವಲ್ಪ ದೂರ ಆಗುತ್ತೆ ಸಿಟಿ ಸೆಂಟ್ರಲ್ಲಿ ನಮಗೆ ಬಸ್ ಸ್ಟ್ಯಾಂಡಿಂದ ನಿಯರ್ ಆಗುವಂತೆ ಯಾವ್ದಾದ್ರು ಒಂದು ಹೋಟ್ಲನ್ನು ರೆಫರ್ ಮಾಡೋಕಾಗತ್ತಾ ಹೌದಾ ಓಕೆ ಓಕೆ ಅಂದರೆ ನೀವು ಫೈನಲ್ ಸಜೇಶನ್ನೂ ಬ್ಲೂ ಮೂನ್ ಇರ್ಬೋದಾ ಹಾಂ ಓಕೆ ಅಮ್ಮ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು